ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗದೇ ಇರೋ ಅಂಥ ಒಂದು ಸಮಸ್ಯೆಗಳು ಅಂತ ಬಂದಾಗ ಒಂದು ಮುಂಚೆ ಚಿತ್ರದುರ್ಗವನ್ನು ನೋಡಿದಾಗ ತುಂಬ ಒಂದು ಪರಿಸರ ಒಂದು ಒಳ್ಳೆಯ ವಾತಾವರಣದಿಂದ ಚಿತ್ರದುರ್ಗ ಕೂಡಿತ್ತು ಈಗ ಒಂದು ನಾಲ್ಕೈದು ವರ್ಷದ ಹಿಂದೆ ನೋಡಿದಾಗ ಈ ನಾವೆಲ್ಲೇ ರೋಡಲ್ಲಿ ಹೋದ್ರೂ ಕೂಡ ಆ ರೋಡಿನ ಅಕ್ಕಪಕ್ಕದಲ್ಲಿ ಸುಮಾರು ದಟ್ಟವಾಗಿ ಎಷ್ಟೋ ವರ್ಷಗಳಿಂದ ಬೆಳೆದಿರೋವಂತಹ ಮರಗಳನ್ನು ನಾವು ನೋಡ್ತಾ ಇದ್ವಿ ಆದರೆ ಈಗ ರೋಡುಗಳನ್ನು ಅಗಲ ಮಾಡಬೇಕು ಅಥ್ವಾ ಹೊಸಾ ರೋಡುಗಳನ್ನು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಎಲ್ಲ ಮರ ಗಿಡಗಳನ್ನು ಕೂಡ ಕಡ್ದು ಬಿಟ್ಟಿದ್ದಾರೆ ಜೊತೆಗೆ ಆ ಒಂದು ರೋಡುಗಳು ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ ಅದರಿಂದ ಬೇರೆ ಯಾರಿಗೂ ಸಮಸ್ಯೆ ಆಗ್ತಿಲ್ಲ ನಮ್ಮಂಥ ಜನಸಾಮಾನ್ಯರಿಗೆ ಕೂಡ ಅದು ಸಮಸ್ಯೆ ಆಗ್ತಾ ಇರೋದು ಯಾಕಂದ್ರೆ ಅಲ್ಲಿ ರೋಡುಗಳಲ್ಲಿ ತಗ್ಗು ಗುಂಡಿಗಳಿರೋದರಿಂದ ಸ್ಪೀಡಾಗಿ ಬರೋ ಅಂಥವ್ರು ಅಥ್ವಾ ಏನೂ ಗೊತ್ತಿಲ್ದೆನೆ ಬಂದು ಅಲ್ಲಿ ಆಕ್ಸಿಡೆಂಟ್ ಆಗೋವಂಥದ್ದು ಆ ಗುಂಡಿಗಳಲ್ಲಿ ಬೀಳೋ ಅಂಥದ್ದು ಅಲ್ಲಿ ತಮ್ಮ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿರೋ ಅಂಥ ಅದನ್ನು ಕೂಡ ನಮ್ಮ ಒಂದು ಚಿತ್ರದುರ್ಗದಲ್ಲಿ ನಾವು ನೋಡ್ಬೋದು ಇದು ಒಂದು ರಾಜಕೀಯವೂ ಕೂಡ ಇದರಲ್ಲಿ ಒಂದು ಇನ್ವಾಲ್ ಆಗುತ್ತೆ ಅವೂ ಈಗ ಹೋದ್ ವರ್ಷ ಇದ್ದಂತಹ ಒಂದು ರಾಜಕೀಯದಲ್ಲಿ ಇರೋ ಅಂಥವ್ರು ಸರಿಯಾಗಿ ಕೆಲಸ ಮಾಡ್ದಲೆ ಅರ್ಧಂಬರ್ಧ ಮಾಡಿಬಿಟ್ಟು ಬಿಟ್ಟು ಹೋಗಿರೋ ಅಂಥದ್ದನ್ನು ಈ ವರ್ಷ ಬಂದಿರೋ ಅಂಥವ್ರು ಅದನ್ನು ಕಂಪ್ಲೀಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಅವರ ಒಂದು ಪ್ರಾಜೆಕ್ಟುಗಳು ಅವರ ಒಂದು ಕೆಲಸ ಕಾರ್ಯಗಳೇ ಬೇರೆ ಇರುತ್ತೆ ಅವ್ರ ಅವರು ನಾವ್ಹೇಗ್ ಮಾಡಲಿ ಅನ್ನೋದು ಅವರ ಒಂದು ಮಧ್ಯದಲ್ ಇರೋ ಅಂತಹ ಜಗಳಗಳು ಮನಸ್ತಾಪಗಳೇ ಹಿಂದೆ ಎಷ್ಟೋ ಜನ ಸಾಮ್ಯ ಸಾಮಾನ್ಯರು ಅದಕ್ಕೆ ಒಳಗಾಗ್ತಾ ಇದ್ದಾರೆ ಜೊತೆಗೆ ಒಳ್ಳೆಯ ಒಂದು ಪರಿಸರ ಇಲ್ಲ ಚಿತ್ರದುರ್ಗದಲ್ಲಿ ಎಲ್ಲ ಗಿಡ ಮರಗಳು ಒಂದು ರೋಡಿ ರೋಡ್ ಆಗಬೇಕು ಅನ್ನೋ ಒಂದು ಒಳ್ಳೆಯ ಕೆಲಸಕ್ಕೆ ಇನ್ನೊಂದು ಒಳ್ಳೆಯ ಕೆಲ್ಸವನ್ನು ಹಾಳುಮಾಡಿ ಮರಗಳನ್ನೆಲ್ಲ ಕಡಿದು ಇವತ್ತು ಜನ ಸಾಮಾನ್ಯರಿಗೆ ಒಂದು ಒಳ್ಳೆಯ ಗಾಳಿ ಸಿಗದೇ ಇರೋ ಅಂಥ ರೀತಿ ಒಂದು ಸೃಷ್ಟಿಸಿ ಸೃಷ್ಟಿ ಆಗಿದೆ ಚಿತ್ರದುರ್ಗದಲ್ಲಿ ಅಂತ ಹೇಳ್ಬೊದು